ನಾವು ಆಟಾಡ್ಲಿಕ್ಕೆ ಶುರು ಮಾಡಿದ್ದು ಇಲ್ಲಿಯೇ ಮನೆ ಒಳಗಿನಿಂದ ಅದೂ ಕನ್ನಡಿ ಮುಂದೆ ಸುಮ್ ಸುಮ್ಮನೆ ಗಾಳಿ ಒಳಗೆ ಬ್ಯಾಟ್ ಬೀಸ್ಕೋತ ಯಾಕಂದ್ರೆ ನಾವು ಕ್ರಿಕೆಟ್ ನೋಡ್ಲಿಕ್ಕೆ ಚಾಲೂ ಮಾಡಿದ್ದು ಹತ್ತೊಂಬತ್ನೂರ ತೊಂಬತ್ತೆಂಟರಿಂದ ಅದು ಮೊದಲನೇ ಮಾತು ಅರ್ಥ ಆಗಲಿಕ್ಕೇನೆ ನಮಗೆ ಏನಿಲ್ಲಾಂದರೂ ಒಂದು ವರ್ಷ ಎರಡು ವರ್ಷದ್ ಮೇಲ್ ಬೇಕಾಯ್ತು ಅದು ಅರ್ಥ ಆದಮೇಲೆ ನಾವು ಬರೀ ಕನ್ನಡಿ ಮುಂದೆ ನಿಂತ್ಕೊಂಡು ಯಾಕಂದ್ರೆ ಎಲ್ಲ ದೊಡ್ಡವ್ರು ಆಟಾಡ್ತಿದ್ದರು ಹೊರಗಡೆ ಅವ್ರ ಜೊತೆ ಆಟಾಡೋವಂಥ ಕೆಪಾಸಿಟಿ ನಮಗಿರಲಿಲ್ಲ ಅವ್ರು ಅವ್ರು ಹೇಗ್ ಆಡ್ತಾರೆ ಯ ಇ ಎಲ್ಲಿ ಆಡ್ತಾರೆ ಯಾಕೆ ಇಷ್ಟು ಜನಾನೇ ಆಡಬೇಕು ಇವೆಲ್ಲ ನಮಗೆ ತಿಳೀತಿದ್ದಿದಿಲ್ಲ ಸೋ ಆ ರೀತಿ ನಾವು ಬರೀ ಗಾಳಿ ಒಳಗೆ ಬ್ಯಾಟ್ ಬೀಸ್ಕೋತ ಓಕೆ ಬಾಲ್ ಹೀಗ್ ಬರ್ತದೆ ಅಂದ್ರೆ ಹೀಗ್ ಹೊಡಿಬೇಕು ಇಲ್ಲಿ ಹೊಡಿಬೇಕು ಇದ್ಕೊಂದು ಗ್ರೌಂಡ್ ಅಂತ ಇರ್ತದೆ ಇದಕ್ಕೆ ಎಲ್ಲಾದಕ್ಕೆ ಒಂದೊಂದು ರೂಲ್ಸ್ ಅಂತ ಅವಾ ಇಂಥವೆಲ್ಲ ನಾವು ಅವೆಲ್ಲ ನೋಡ್ತಿದ್ದಿದಿಲ್ಲ ಬರೀ ಬಾಲ್ ಬಂದರೆ ಹೊಡಿಯೋದು ಒಂದೇ ಗೊತ್ತಿತ್ತು ಬಿಟ್ಟರೆ ಇವೆಲ್ಲ ರೂಲ್ಸ್ ಗೀಲ್ಸ್ ಎಲ್ಲ ನಮಗೆ ಗೊತ್ತಾಗ್ತಿದ್ದಿದ್ದಿಲ್ಲ ಸೋ ನಿಧಾನಕ್ಕೆ ನಾವೇನು ಮಾಡಿದ್ವಿ ಸ್ಲೋಲೀ ಗ್ರೌ ಇಲ್ಲಿಯೇ ಮನೆ ಒಳಗೆ ಆಟಾಡ್ಲಿಕ್ಕೆ ಶುರು ಮಾಡಿದ್ವಿ ಆಮೇಲೆ ನಮ್ಗಿಂತ ಸಣ್ಣವ್ರ ಜೊತೆ ಆಟಾಡ್ಲಿಕ್ಕೆ ಶುರು ಮಾಡಿದ್ವಿ ಯಾಕಂದ್ರೆ ನಾವು ಆ ಆಟದೊಳಗೆ ಮುಂದು ಬರಬೇಕು ಅನ್ನೋದು ನಮ್ಮ ತಲೆ ಒಳಗೆ ಇತ್ತು ಬಿಟ್ರೆ ಇದೊಂದೂ ಮುಂದೆ ಅದೊಂದು ಖರಿಯರ್ ಆಗ್ಬಹುದು ಅನ್ನೊ ರೀತಿಯಿಂದ ನಾವೇನು ಆಟಾಡ್ತಿದ್ದಿದ್ದಿಲ್ಲ ಸೋ ಮನೆ ಒಳಗೆ ಆಟಾಡ್ಲಿಕ್ಕೆ ಶುರು ಮಾಡಿದ್ವಿ ಆಮೇಲೆ ಕಂಪೌಂಡ್ ಒಳಗೆ ಆಟಾಡ್ಲಿಕ್ಕೆ ಶುರು ಮಾಡಿದ್ವಿ ಆಮೇಲೆ ನಾಲ್ಕೈದು ಜನ ನಮ್ಮನ್ನ ನಾವು ಆಟಾಡೋದು ನೋಡಿ ನಮ್ಮ ಜೊತೆ ಸೇರಿಕೊಂಡ್ರು ಆಜು ಬಾಜು ಮನೆಯವ್ರೆಲ್ಲ ಬರ್ತಿದ್ರು ಆಟಾಡಲಿಕ್ಕೆ ನಮ್ಮ ಮನೇದ್ ಕಾಂಪೌಂಡ್ ಒಂದು ಸ್ವಲ್ಪ್ ದೊಡ್ದು ಇದ್ದಿದ್ದರಿಂದ ಎಲ್ಲರು ನಮ್ಮಮನೆಗ್ ಆಟಾಡ್ಲಿಕ್ಕೆ ಬರ್ತಿದ್ದರು ಸೋ ಅಲ್ಲಿ ಬಹಳಷ್ಟಟು ಗ್ಲಾಸುಗಳನ್ನು ಒಡೆದ್ವಿ ಆಮೇಲೇ ನಾವು ಇಲ್ಲೆಲ್ಲ ಆಟಾಡೋದು ನೋಡಿ ಆ ಸುತ್ಮುತ್ಲಿನ ಜನ ಎಲ್ಲ ಬೈಯಲಿಕ್ ಚಾಲೂ ಮಾಡಿದ್ರು ಆಮೇಲೆ ಎಲ್ಲರು ಒಂದು ಮಾತಂತಿದ್ದರು ಮನೆ ಒಳಗೆ ಯಾಕೆ ಆಟಾಡ್ತೀರಿ ಇಂಥ ಆಟ ಗ್ರೌಂಡಿನಾಗ ಆಟಾಡ್ಬೇಕು ಈ ಗ್ರೌಂಡ್ ಒಳಗೆ ಆಟಾಡೋದು ಅಂದ್ರೆ ಏನು ಅದು ನಮಗೆ ಗೊತ್ತಿರಲಿಲ್ಲ ಸೊ ಗ್ರೌಂಡಿನಾಗೇ ಇದನ್ನು ಯಾಕೆ ಆಟಾಡಬೇಕು ಅದು ಗೊತ್ತಿರಲಿಲ್ಲ ಟಿವಿ ಆವಾಗ ಫಸ್ಟ್ ಟೈಮ್ ನಮಗೆ ಬಂದಿತ್ತು ಟಿವಿ ಒಳಗೆ ನೋಡಲಿಕತ್ವಿ ಅವಾಗ ಗೊತ್ತಾತ್ ಓಕೆ ಹೀಗ್ ಒಂದು ರೌಂಡ್ ಗ್ರೌಂಡ್ ಇರ್ತದೆ ಆಮೇಲೆ ಅಲ್ಲಿ ಆಟಾಡಬೇಕು ಹನ್ನೊಂದು ಜನದ ಟೀಮ್ ಇರ್ತದೆ ಎರಡು ಟೀಮ್ ಇರ್ತವೆ ಇದಕ್ಕೆ ಇಷ್ಟು ಅಂತ ಒವರ್ ಇರ್ತವೆ ಇಷ್ಟವೆ ಇಂಥಾವೆಲ್ಲ ಆಟಾಡ್ಲಿಕ್ಕೆ ಚಾಲೂ ಮಾಡಿದ್ವಿ ಆಮೇಲೆ ಅವಾಗ ನಮ್ಮದೇ ಆದ ರೂಲ್ಸ್ ಇರ್ತಿತ್ತು ನಮ್ಮಮನೆ ಒಳಗೆ ಆಡ್ಬೇಕಾದ್ರ್ ನಮ್ಮಂಥದೆ ರೂಲ್ಸ್ ಈ ಗೋಡೆಗ್ ಬಡದ್ರೆ ಔಟ್ ಇಂಥಾವಲ್ಲ ಹಿಂದೆ ಹೀಗ್ ಆಟಾಡ್ತಿದ್ವಿ ಸೊ ಆ ಗೇಮಿಗೆ ಒಂದು ರೂಲ್ಸ್ ಇರ್ತದೆ ಆಟಕ್ಕೆ ಒಂದು ರೂಲ್ಸ್ ಇರ್ತದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಸೋ ಆಟದ ರೂಲ್ಸ್ ಹೀಗಿರ್ತದಾ ಅಂತ ಗೊತ್ತಾದಮೇಲೆ ನಾವು ಅದನ್ನು ಪ್ರೊಫೆಷ್ನಲ್ ಆಗಿ ಆಟಾಡಲಿಕ್ಕೆ ಶುರು ಮಾಡಿದ್ವಿ ಅದಕ್ಕೊಂದೂ ಕೋಚಿಂಗ್ ಅಂತ ತಗೊಳ್ಳಿಕ್ಕೆ ಹೋದ್ವಿ ಕೋಚಿಂಗ್ ತಗೊಳಿಕ್ಕೆ ಹೋದಾಗ ಸಾಕಷ್ಟು ವಿಷಯಗಳು ನಮಗೆ ಬಂದವು ಆಮೇಲೆ ಅವಾಗ ಸ್ಪರ್ಧೆ ಅನ್ನೋದು ಜಾಸ್ತಿ ಇರ್ತಿದ್ದಿಲ್ಲ ಕಾಂಪಿಟೇಷನ್ ಅನ್ನೋದು ಇರ್ತಿದ್ದಿಲ್ಲ ಹೇಗಂತಂದ್ರೆ ನನ್ನ ದೋಸ್ತ್ ಆಟಾಡ್ಲಿಕತ್ತನ ನಾನು ಆಟಾಡ್ಬೇಕು ಅವ ಛಲೊ ಆಟಾಡ್ತಾನ ಅದಕ್ಕೆ ನಾನು ಛಲೋ ಆಟಾಡಬೇಕು ಇದೊಂದು ತಲೆ ಒಳಗೆ ಇರ್ತಿತ್ತು ಬಿಟ್ರೆ ಇದ್ರೊಳಗೆ ನಮ್ದು ಕರಿಯರ್ ಅದಾ ಇದಕ್ಕೆ ಮುಂದೆ ನಮಗೆ ಸ್ಟೇಟ್ ಆಟಾಡಿಸ್ತಾರ ನ್ಯಾಷನಲ್ ಆಟಾಡಿಸ್ತಾರ ಇದಕ್ಕೆ ಸಿಲೆಕ್ಷನ್ ಅಂತ ಒಂದಿರ್ತದೆ ಅವ್ರು ಆಯ್ಕೆ ಮಾಡಿ ತಂಡ ಕಟ್ತಾರಾ ಟೀಮ್ ಕಟ್ಕೊಂಡು ಹೋಗಿ ಆಡಬೇಕಾಗ್ತದ ಬೇರೆ ಬೇರೆ ಜಾಗಕ್ಕೆ ಹೋಗಿ ಆಟಾಡ್ಬೇಕಾಗ್ತದೆ ಅಲ್ಲಿ ನಮ್ಮನ್ನು ಬೇರೆ ಬೇರೆ ಮಂದಿ ನೋಡ್ತಾರ ನಮ್ಮನ್ನು ಆಯ್ಕೆ ಮಾಡ್ತಾರ ಆಮೇಲೆ ನಾವೊಂದು ಕರ್ನಾಟಕ ಅನ್ನೋದಿಂದ್ ರಿಪ್ರೆಸೆಂಟ್ ಮಾಡಬಹುದು ಇಂಥವೆಲ್ಲ ನಾವು ಯವಾಗ ಪ್ರೊಫೆಷ್ನಲ್ ಆಗಿ ಯವಾಗ ಕಲೀಲಿಕ್ಕೆ ಅಂತ ಹೋದ್ವಿ ಆಟ ಕಲೀತಾರ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಆಮೇಲೆ ನಮಗೆ ಗೊತ್ತಾಗ್ಲಿಕತ್ತು ಆಟ ಕಲಿಸೋವ್ರೂ ಇರ್ತಾರೆ ಹೀಗ್ ಕಲಿಸ್ತಾರ ಅದಕ್ಕೊಂದು ಟೈಮಿಂಗ್ ಇರ್ತದೆ ಅದಕ್ಕೊಂದು ಸಮಯ ಕೊಡಬೇಕು ಆಮೇಲೆ ರಜಾ ದಿನ ಬಂತು ಅಂತಂದ್ರೆ ಸೂಟಿ ಬಂತು ಅಂತಂದ್ರೆ ಎಪ್ರಿಲ್ ಮೆ ಸೂಟಿ ಬಂತು ಅಂತಂದ್ರೆ ನಾವು ಇಡೀ ದಿನ ಗ್ರೌಂಡಿನಾಗ ಇರ್ತಿದ್ವಿ ಆಮೇಲೆ ಅವಾಗ ಗೊತ್ತಾಗ್ಲಿಕ್ಕತ್ತು ನಮ್ಗೆ ಆಟ ಹೀಗು ಕಲಿಸ್ತಾರೆ ಅದಕ್ಕೆ ಬೇರೆ ಬೇರೆ ರೀತಿಯಿಂದ ಕಲಿಸ್ತಾರ ಅದಕ್ಕೊಂದು ಪ್ರೊಫೆಷ್ನಲ್ ಆಗಿ ಅದಾ ಒಂದು ಸಪೋರ್ಟ್ ಮಾಡ್ತಾರ ಅದಕ್ಕೂ ಇಂಥವೆಲ್ಲ ಗೊತ್ತಾಗ್ಲಿಕತ್ತು ಆಮೇಲೆ ಕ್ರಿಕೆಟ್ ಒಳಗೆ ನಾವು ಮನೆ ಒಳಗೆ ಆಡ್ಬೇಕಾದ್ರೆ ಒಂದು ಟೆನ್ನಿಸ್ ಬಾಲೆ ಆಡಿ ರೂಢಿ ನಮ್ಗೆ ರಬ್ಬರ್ ಬಾಲ್ಲ್ಯ ಆಟ ಆಡಿ ರೂಢಿ ಆಮೇಲೆ ಗೊತ್ತು ಆಮೇಲ್ ಅದು ಎಂಥವೂ ಎಣ್ಣೆ ಡಬ್ಬಿ ಇಟ್ಟು ಕ್ರಿಕೆಟ್ ಆಡ್ಕೋತ ಇದು ಅದಕ್ಕೆ ಬಡಿದ್ರೆ ಔಟ್ ಅದ ನಮ್ದು ಸ್ಟಂಪ್ ಆಗಿತ್ತು ಆಮೇಲೆ ಗೊತ್ತಾಗ್ಲಿಕತ್ತು ಅದ್ಕೊಂದು ಸ್ಟಂಪ್ ಇರ್ತದೆ ಲೆದರ್ ಬಾಲ್ ಅಂತ ಬರ್ತದೆ ಅದಕ್ಕೆ ಪ್ರೊಫೆಷ್ನಲ್ ಆಗಿ ಕ್ಯಾಚಿಂಗ್ ಬರ್ತದೆ ಹಿಡಿಯೋ ಬಾಲ್ ಹಿಡಿಲಿಕ್ಕೆ ಒಂದು ರೀತಿ ನೀತಿ ಅದ ಆ ಬಾಲಿಂಗ್ ಹಾಕ್ಲಿಕ್ಕೆ ಒಂದು ರೀತಿ ನೀತಿ ಅದ ಹೀಗ್ ಒಂದು ಕ್ರಿಕೆಟ್ ಆಟ ಆಡಿದ್ವಿ ಅದ ರೀತಿ ಗಿಲ್ಲಿ ದಾಂಡು ಮನೆ ಒಳಗೆ ಆಟಾಡ್ತಿದ್ವಿ ಆಮೇಲೆ ನಮ್ಮ ಬ ಇಂಡಿಯ ಒಳಗೆ ಹೇಗೆ ಗಿಲ್ಲಿ ದಾಂಡು ಮುಂದಿನ ವರ್ಷನ್ ಕ್ರಿಕೆಟ್ ಅಂತ ಆತ್ ಸೊ ಅವೆಲ್ಲ ನಮ್ಗೆ ಹೊಸ ಹೊಸ ಗೇಮ್ಗಳನ್ನು ಕಲಿತ್ವಿ ಮನೆ ಒಳಗೆ ಆಟಾಡೊ ರೀತಿ ಬೇರೆ ಇರ್ತಿತ್ತು ಅವಾಗ ನಮ್ಮ ಮನೆ ನಮ್ಮ ಹುಡುಗರು ಇಂಥಾವೆಲ್ಲ ಇರ್ತಿತ್ತು ಸೊ ಈಗ ಅದೆಲ್ಲ ಭಾಳಷ್ಟ್ ವಿಷಯಗಳ್ ಚೇಂಜ್ ಆಗ್ಬಿಟ್ಟವ ಮುಂಚೆ ನಮ್ಗೆ ಅದೊಂದು ಪ್ರೊಫೆಷ್ನಲ್ ಆಗಿ ಆಡಬೇಕು ಈ ಇಂಡಸ್ಟ್ರಿ ಒಳಗೆ ಗೇಮು ಒಂದು ಇಂಡಸ್ಟ್ರಿ ಅಂತ ಕ್ರಿಯೇಟ್ ಆಗ್ಯದೆ ಅನ್ನೋದೆ ನಮಗೆ ಭಾಳ್ ಲೇಟಾಗಿ ಗೊತ್ತಾಯ್ತ್ ಯದಕಂದ್ರ ಅವಾಗ ಕ್ರಿಕೇಟ್ ಟೀಮು ಕ ಟಿವಿ ಒಳಗೆ ನೋಡ್ಕೊತ ನೋಡ್ಕೊತ ನಾವು ಕಲಿತವ್ರು ಈಗ ಅದೇ ಒಂದು ಪ್ರೊಫೆಷನ್ ಆಗಿ ಆಗ್ತದೆ ಅನ್ನೊದು ಈಗಿನ ಹುಡುಗರಿಗೆ ಭಾಳ್ ಈಝಿಲಿ ಗೊತ್ತಾಗ್ಲಿಕತ್ತದ ಯಾಕಂದ್ರೆ ಅವ್ರಿಗೆ ಇಂಟ್ರೆನೆಟ್ಟು ಗೂಗಲ್ಲು ಕ್ರಿಕೆಟು ಎಕ್ಸ್ಪೋಜರು ಭಾಳಷ್ಟ್ ವಿಷಯಗಳ ಬಗ್ಗೆ ಈಗ ಈಝಿಲಿ ಅವ್ರ ಕೈ ಒಳಗೆ ಮೊಬೈಲ್ ತ್ರು ಬಂದ್ಬಿಡ್ತದೆ ನಮಗೆ ಹಾಗ್ ಅಂಥವೆಲ್ಲ ಇರಲಿಲ್ಲ ಯಾಕಂದ್ರೆ ಎಷ್ಟು ಸ್ಮಾರ್ಟ್ ಫೋನುಗಳಂತ್ ಇರಲಿಲ್ಲ ನಮ್ಗೆ ಆಮೇಲೆ ಆಟಾಡೋದಕ್ಕ ಕೋಚಿಂಗ್ ಶಾಟ್ ಶಾಟ್ ಕೋಚಿಂಗ್ದು ವಿಡಿಯೋಸ್ ಎಲ್ಲ ಮಾಡಿ ಎಲ್ಲ ಕಡೆಗೆ ಹಾಕ್ತಾರ ಸೋ ಅವರೆಲ್ಲ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಭಾಳಷ್ಟು ವಿಷಯಗಳನ್ನು ಕಲಿತು ಬಿಟ್ಟಿರ್ತಾರೆ ಸೊ ನಾ ಇದೇ ಆಗಬೇಕು ಹೀಗೆ ಆಗಬೇಕು ನಾ ಬೊಲರ ಆಗಬೇಕು ಬ್ಯಾಟ್ಸ್ಮನ್ ಆಗ್ಬೇಕು ಆಲ್ರೌಂಡರ ಆಗ್ಬೇಕು ಅನ್ನೋದು ಅವ್ರಿಗೆ ಈಗ್ಲಿಂದಲೇ ಸಣ್ಣ ವಯಸ್ಸಿನಿಂದನಾ ಅವರಿಗೆ ಅವೆಲ್ಲಾ ಟ್ರೆ ಬಂದ್ಬಿಟ್ಟಿರ್ತಾವೆ ಆಯ್ಕೆಗಳು ಬಂದ್ಬಿಟ್ಟಿರ್ತವೆ ಸೋ ಆರಾಮ್ಸೆ ಒಳಗೆ ಹೋದ ತಕ್ಷಣ ಇದನ್ನು ಮಾಡ್ತೀನಿ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿ ಆಟಾಡಲಿಕ್ಕೆ ಶುರು ಮಾಡ್ಬಿಡ್ತಾರ ನಮ್ದು ಹಾಗ್ ಇರ್ತಿದಿಲ್ಲ ನಾವು ಏನೇನೋ ಮಾಡಿಕೊಂಡು ನೋಡಿ ಆಟಾಡ್ತಾ ಆಟಾಡ್ತಾ ಕಲ್ತವ್ರು ನಾವು ಹೊರಗಡೆ ಹೋದಮೇಲೆ ಜಗತ್ತು ನೋಡಿದಮೇಲೆ ನಮಗೆ ಸರ್ಗಳು ಸಿಕ್ಕ ಮೇಲೆ ಅವರಿಗೂ ಎಷ್ಟಟು ತಿಳುವಳ್ಕೆ ಇತ್ತು ಅಷ್ಟರ ಮೇಲಿನ ಪಾಪ ಅವ್ರು ಹೇಳಿಕೊಟ್ರೊ ಹೇಳಿಕೊಟ್ರು ಆದರೆ ನಮಗೆ ಅದು ಒಂದು ಕರಿಯರ್ ಆಗ್ತದೆ ಮುಂದೆ ನಾವು ಅದನ್ನು ಆಟಾನೇ ಒಂದು ಗಳಿಕೆ ಒಂದು ಮೂಲ ಆಗ್ತದೆ ಅನ್ನೋದು ನಮ್ಗೆ ಆವಾಗ ಗೊತ್ತಾಗಿರಲಿಲ್ಲ ಆಮೇಲೆ ಸಿಲೆಕ್ಷನ್ ಮಾಡ್ಲಿಕ್ಕೂ ಹೋದಾಗ ಬಹಳಷ್ಟು ರಾಜಕೀಯ ಮುಂದೆ ಬರ್ತಿತ್ತು ನಮ್ಗೆ ಎಷ್ಟೋ ಜನ ತಮ್ಮ ತಮ್ಮ ಮಕ್ಕಳು ತಮ್ಮ ತಮ್ಗೆ ಬೇಕಾದವರು ಅಂಥವ್ರನ್ ಸೆಲೆಕ್ಟ್ ಮಾಡಿಕೊಂಡು ಹೋಗಿಬಿಟ್ರು ಅವಾಗ ನಮಗೆ ಏನಾಗಿಬಿಡ್ತು ಮನಸಿಗೆ ಏನು ಅನಿಸ್ತು ನಮಗೆ ಚಂದಾಗಿ ಆಟಾಡ್ಲಿಕ್ಕೆ ಬರೋದೇ ಇಲ್ಲ ಅದ್ಕೆ ನಮ್ಮನ್ನು ಇವ್ರು ಆಯ್ಕೆ ಮಾಡೋವಲ್ರು ಅಂತ ನಮಗೆ ಅನಿಸಿತ್ತು ಆದರೆ ನಮಗೆ ಆಮೇಲೆ ಗೊತ್ತಾಯ್ತು ಭಾಳಷ್ಟು ವಿಷಯಗಳು ಈಗ ಬದಲಾಗ್ಯಾವ ಆಮೇಲೆ ತಮಗ್ಯಾರ್ ಬೇಕು ಎಂಥವ್ರ್ ಬೇಕು ಹೇಗ್ ಬೇಕು ಮ ಆ ಮೇಲೆ ಹಿಂದೆ ಅವ್ರಿಗೆ ಯಾರು ಬಂದಾರ ಅವ್ರನ್ನು ಸೆಲೆಕ್ಟ್ ಮಾಡ್ಲಿಕ್ಕೆ ಇಂಥಾವ್ ಎಲ್ಲ ವಿಷಯಗಳೆಲ್ಲ ಗೊತ್ತಾಗಲಿಕತ್ತು ಈ ರಾಜಕೀಯ ಈಗ ಜಾಸ್ತಿ ಆಗಿರೋದರಿಂದ ಆಟದೊಳಗೂ ಕೂಡ ನಮಗೆ ಎಷ್ಟೋ ವಿಷಯಗಳು ಆಗಿ ಬರೋಂಗಿಲ್ಲ ಈಗಂತೂ ಹುಡುಗರ್ ಹೇಗ್ ಆಗ್ಯರ ಅಂತಂದರೆ ಭಾಳ ಪ್ರೊಗ್ರೆಸಿವ್ ಇದಾರ ಮುಂದೆ ವೈತರ ಆಮೇಲ್ ಇದನ್ನ ಆಡಬೇಕು ಹೀಗೆ ಆಡಬೇಕು ಇಷ್ಟೇ ಆಡಬೇಕು ಅವರಿಗೆಲ್ಲಾ ವಿಷಯಗಳು ಗೊತ್ತಾಗ್ಬಿಟ್ಟಿರ್ತಾವೆ ಅದ್ರ ಪ್ರಕಾರ ಅವ್ರು ಆಟಾಡ್ತಾ ಆಟಾಡ್ತಾ ಹೋಗ್ತಾರೆ ಆಮೇಲೆ ಅವರಿಗೆ ಒಳ್ಳೆಯ ಒಳ್ಳೆಯ ಕೋಚ್ ಮಾಡೋವ್ರ್ ಬಂದಾರ ಈಗ ಆಮೇಲೆ ಈಗ ಅವ್ರಿಗೆ ಗೊತ್ತಾಗ್ಲಿಕತ್ತದೆ ಇದೇ ಊರು ಒಳಗೆ ಇದು ಕಲೀಬೇಕು ಅಂತ ಏನಿಲ್ಲ ಮುಂದೆ ಬೇಕಾದಷ್ಟು ದೊಡ್ಡ ದೊಡ್ಡ ಊರಿಗೆ ಹೋಗಿ ಕಲಿತ್ರೆ ಅವರಿಗೆ ಇನ್ನೂ ಮುಂದೆ ದೊಡ್ಡ ಪ್ರಮಾಣದೊಳಗೆ ಆಟಾಡ್ಲಿಕ್ಕೆ ಏನೇನು ಬೇಕಾಗ್ತದೆ ಅದಕ್ಕೆ ಏನೇನು ಅವರಿಗೆ ಅವಶ್ಯಕತೆ ಅದಾ ಆಮೇಲೆ ಹೇಗ್ ತಮ್ಮನ್ನು ತಾವು ತಯಾರಿ ಮಾಡ್ಕೋಬೇಕು ಹೇಗ್ ಆಟಾಡಿದ್ರೆ ನಮ್ಮನ್ನ ಸಿಲೆಕ್ಟ್ ಮಾಡ್ತಾರ ಆಮೇಲೇ ಯಾರ ಕಡೆ ಹೋಗಿ ಕಲಿತ್ರೆ ನಾವು ಇಯಾ ಆರಾಮ್ಸೆ ಸಿಲೆಕ್ಟ್ ಆಗಿ ಬಿಡಬಹುದು ಯಾವ್ಯಾವ ಗೇಮಿಂಗ್ಸ್ ನಮ್ಗೆ ಸಿಲೆಕ್ಷನಿಗೆ ಹೋದಾಗ ಅದಕ್ಕೆ ಮಹತ್ವ ಅದಾ ಯಾವ ಆಟಕ್ಕೆ ನಮ್ಗೆ ಇವತ್ತು ಜನ ನಮ್ಮನ್ನು ಎತ್ತಿ ಕಟ್ಟುತ್ತಾರ ಇಂಥಾವೆಲ್ಲ ವಿಷಯಗಳು ಈಗಿನ ಹುಡುಗರಿಗೆ ಭಾಳಷ್ಟ್ ಗೊತ್ತಾಗ್ಬಿಟ್ಟಾವ ಅದಕ್ಕೆ ಒಂದು ಮೊಬೈಲಿದು ಎಕ್ಸ್ಪೋಜರೂ ಕಾರಣ ಆಮೇಲೇ ಈಗ ಐ ಪಿ ಎಲ್ ಗಿಪಿಲ್ ಅಂತ ಏನೋ ಏನೇನೊ ಹೊಸ ಹೊಸಾವು ಬಂದಾವ ಈಗ ಪ್ರೊ ಕಬಡ್ಡಿ ಲೀಗ್ ಅಂತ ಬಂದದೆ ಐ ಪಿ ಎಲ್ ಅಂತ ಬಂದದೆ ಅವರಿಗೆ ಸಾಕಷ್ಟು ಎಕ್ಸ್ಪೋಜರ್ ಈಗಿವೆ ಮುಂಚೆ ಇದಕ್ಕೊಂದು ಸ್ಟೇಜ್ ಅಂತ ಇರ್ತಿದ್ದಿಲ್ಲ ಅದಕ್ಕೆ ನಾವು ಹೆಂಗೆಂಗೋ ಏನೇನೋ ಮಾಡ್ಕೊಂಡು ಹೋಗಿ ಕೊನೆಯ ಹಂತಕ್ಕೆ ಬಂದಾಗ ನಮ್ಗೆ ಅದ್ರಾಗಿನ ಇಂಟ್ರೆಸ್ಟ್ ಹೋಗೋ ಟೈಮಿಗೆ ಇವೆಲ್ಲ ಎಕ್ಸ್ಪೋಷರ್ ಬಂದವು ಸೋ ಅಷ್ಟರೊಳಗ್ ನಾವು ಅದರಾಗಿಂದ ಒಂದು ವಯಸ್ಸು ಆಗಿತ್ತು ಮತ್ತೊಂದುಕಡೆ ಅಭ್ಯಾಸದ ಬೆಳವಣಿಗೆ ಆಗಿಬಿಟ್ಟಿತ್ತು ನಾವು ಕೆಲಸ ಮಾಡಬೇಕು ಅನ್ನೋದು ನಮ್ಮ ತಲೆ ಒಳಗೆ ಹೊಕ್ಕಿಬಿಟ್ಟಿತ್ತು ಅದು ಭಾಳಷ್ಟು ಆಟಗಳನ್ನು ನಾವು ಹಾಂ ಅಷ್ಟು ಪೂರ್ತಿಯಾಗಿ ಮಜಾ ಪೂರ್ತಿಯಾಗಿ ಆಟಾಡಿ ಕೈ ಬಿಟ್ಟುಬಿಟ್ವಿ ಆದರೆ ಈಗಿನ ಹುಡುಗರಿಗೆ ಅದೊಂದು ಕರಿಯರ್ ಅಂತ ಮಾಡಿಕೊಂಡು ಆಟಾಡೋವಷ್ಟು ಎಕ್ಸ್ಪೋಜರ್ ಅದ ಅಷ್ಟು ಜನ ಅವ್ರಿಗೆ ಕಲಿಸ್ಲಿಕ್ಕಿದ್ದಾರೆ ಅಷ್ಟು ಮಂದಿ ಅವ್ರನ್ನು ಎತ್ತಿ ಹಿಡಿಲಿಕ್ಕಿದ್ದಾರೆ ಹಿಂದಿನಿಂದ ಸಪೋರ್ಟ್ ಮಾಡ್ಲಿಕ್ಕೆ ಪಾಲಕರು ಅವ್ರಿಗೆ ಅಷ್ಟು ಸಾಕಷ್ಟು ಸಪೋರ್ಟ್ ಮಾಡ್ತಾರೆ ಆಮೇಲೆ ಅವರಿಗೆ ಏನು ಮಾಡಬೇಕು ಮುಂದೆ ಹೋಗಿ ಅನ್ನೋದ್ ಕ್ಲಿಯರಿ ವಿಷನ್ ಇರೋದರಿಂದ ಅವ್ರು ಆರಾಮ್ಸೆ ಅದನ್ನು ಮುಂದುವರೆದು ಆಟಾಡಿ ನಾ ಇದರೊಳಗ ಮುಂದೆ ಬರ್ತೇನೆ ಅನ್ನೋದು ಇರೋದರಿಂದ ಅವ್ರು ಆಟಾಡ್ತಾರ ಸೋ ಈ ಚೇಂಜಸ್ ನಾವೇನು ಕಾಣ್ಲಿಕತ್ತೇವೆ ಭಾಳ ಜಲ್ದಿ ಚೇಂಜಸ್ ಆಗಿವೆ ಆಮೇಲೆ ಬಹಳಷ್ಟು ಎಕ್ಸ್ಪೋಜರ್ ಬಂದಿರೋದರಿಂದ ಅವ್ರು ಅರಾಮ್ಸೆ ಕ್ಲಿಯರ್ ಆಗಿ ನಾವು ಏನು ಮಾಡಬೇಕು ಅನ್ನೋದನ್ನು ಅರಿತುಕೊಂಡಾರ ಅಂತ ನಾ ಹೇಳ್ತೀನಿ